ಸರ್ಕಾರವು ರೋಗದ ಗ ರೋಗಗಳ ಬಗ್ಗೆ ಶೈಕ್ಷಣಿಕ ಮತ್ತು ಇತರೆ ಕಾರ್ಯಕ್ರಮಗಳ ಅರಿವನ್ನು ನೀಡುತ್ತಿದೆ ಅದನ್ನು ಹಳ್ಳಿ ಲೈಕ್ ಹಳ್ಳಿಗಳಲ್ಲಿ ಯೂಸ್ ಮಾಡ್ಕೊಳ್ತಿಲ್ಲ ಹಳ್ಳಿಗಳಲ್ಲಿ ಗೊತ್ತಿರೋಲ್ಲ ಏನೇನು ಪ್ರೋಗ್ರಾಮ್ಸ್ ಇರುತ್ತೆ ಏನು ಯಾವ್ದು ಯಾವುದಕ್ಕೆ ಹೇಳ್ತಿದ್ದಾರೆ ಅಂತ ಅದ್ರ ಅವರು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ನಾ ಕರೆಕ್ಟಾಗಿ ಕೊಡಬೇಕು ಇನ್ಫಾರ್ಮೇಷನ್ಸ್ ಕೊಡಬೇಕು ಅಂದರೆ ಹಳ್ಳಿಗಳಲ್ಲಿ ಆಶಾ ಕಾರ್ಯಕರ್ತರು ಆಗಿರ್ತಾರಲ್ಲ ಅಂಗನವಾಡಿ ಟೀಚರ್ಸು ಅವರೆಲ್ಲ ಅಲ್ಲೇ ಸ್ಟ್ ಅಲ್ಲೇ ವಾಸವಾಗಿರೋದರಿಂದ ಅವರೆಲ್ಲ ಜನಗಳಿಗೆ ಅರಿವನ್ನು ಮೂಡಿಸ್ಬೇಕು ಲೈಕ್ ಈ ಥರ ಫಂಕ್ಷನ್ಸ್ ಇದೆ ನಿಮಗೆ ಯೂಸ್ ಆಗುತ್ತೆ ಅದರಿಂದ ಬನ್ನಿ ಅಂತ ಅವರು ತಿಳಿ ಹೇಳಿ ಕರೆದುಕೊಂಡು ಬಂದರೆ ಬರುತ್ತಾರೆ ಇಲ್ಲ ಎಂದರೆ ಅವರು ಅವರವ್ರ ಕರ್ತವ್ಯಕ್ಕೆ ಹೋಗಿಬಿಡ್ತಾರೆ ಯಾವುದೇ ಸೋಷಲ್ ಸಮುದಾಯದಲ್ಲಿ ಯಾವುದೇ ಫಂಕ್ಷನ್ಸ್ ಇದ್ರು ಹೋಗಲ್ಲ ಹೋಗಲ್ಲ ಅವ್ರಿಗೆ ಗೊತ್ತಿರೋಲ್ಲ ಏನೋ ಫಂಕ್ಷನ್ ಇದೆ ಬಿಡು ಅಂತ ಸುಮ್ಮನೆ ಹೋಗ್ಬಿಡ್ತಾರೆ ಅದೇ ಸರ್ಕಾರದಿಂದ ಆರೋಗ್ಯಕ್ಕಾಗಿ ತಮಗೆ ಹೇಳಕ್ಕೆ ಬಂದಿದ್ದಾರೆ ತಮಗೆ ಯೂಸ್ ಲೈಕ್ ಯೂಸ್ ಆಗುತ್ತೆ ಅಂತ ಅಂದರೆ ಬರ್ತಾರೆ ಅದರಿಂದ ಸರ್ಕಾರ ನೀಡ್ತಾ ಇರೋದು ಒಳ್ಳೆಯದೇ ಬಟ್ ಎಷ್ಟೋ ಜನಕ್ಕೆ ಅದು ಯೂಸ್ ಆಗ್ತಾ ಇಲ್ಲ ಯೂಸ್ ಆದರೆ ಅದು ತುಂಬ ಒಳ್ಳೆಯದು ಯೂಸ್ ಆಗ್ತಿಲ್ಲ ಅನ್ನೋದೊಂದೇ ಪ್ರಾಬ್ಲಮ್ ಅಷ್ಟೇ ಅದು ಬಿಟ್ಟರೆ ಸರ್ಕಾರ ಒಳ್ಳೆಯ ಒಳ್ಳೆಯ ರೋಗನಿರೋಧಕಗಳ ಬಗ್ಗೆ ಫಂಕ್ಷನ್ಸು ಕಾರ್ಯಕ್ರಮಗಳನ್ನು ಸಮುದಾಯಗಳಲ್ಲಿ ನಡೆಸುತ್ತಾರೆ ಬಟ್ ಅದನ್ನು ಯೂಸ್ ಮಾಡ್ಕೊಳ್ತಿಲ್ಲ ಜನರು ಯೂಸ್ ಮಾಡಿಕೊಂಡ್ರೆ ಅದಕ್ಕೊಂದು ಅರ್ಥ ಆಗುತ್ತೆ ಮತ್ತು ಸರ್ಕಾರದಿಂದ ಅದನ್ನ ನಡೆಸ್ತಿದ್ದಾರೆ ಅಂದರೆ ಸರ್ಕಾರದವ್ರ್ಗೂ ಅದರಿಂದ ಬೆನಿಫಿಟ್ ಆಗುತ್ತೆ ಸೊ ಯೂಸ್ ಮಾಡ್ಕೋಬೇಕು ಜನರು ಅಷ್ಟೇ